ಸಾಮಾನ್ಯವಾಗಿ ಎಲ್ಲರು ಈ ರೀತಿಯ ಒಂದು ಪ್ರಯತ್ನವನ್ನು ನಾವು ಮಾಡಿರ್ತಿವಿ ನಮ್ಮ ಮನೆಗಳಲ್ಲಿ ಅಂತ ಬಂದಾಗ ನಾವು ಶಾಲೆ ದಿನಗಳಲ್ಲಿ ಆ ಒಂದು ನಮಗ್ ಒಂದಷ್ಟು ಕಾರ್ಯಕ್ರಮಗಳಿರ್ತಿದ್ವು ನಾವೇನಾದ್ರು ಕೈಯಿಂದ ನಾವೇ ಮಾಡಿರುವಂತಹ ಕಲೆ ಅಥ್ವ ಕರಕುಶಲ ಈ ರೀತಿಯಾಗಿ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿದ್ದಾಗ ನಾವು ಕಾಗದಗಳಿಗೆ ಪೇಯಿಂಟ್ ಹಚ್ಬಿಟ್ಟು ಅಥ್ವ ಬಾ ಕ್ರಯಾನ್ ಮತ್ತು ಸ್ಕೆಚ್ ಪೆನ್ಗಳನ್ನು ಪೇಯಿಂಟ್ ಮಾಡ್ಬಿಟ್ಟು ಅದನ್ನು ಕತ್ತರಿಯಿಂದ ಕತ್ತರಿ ಕಟ್ ಮಾಡ್ಬಿಟ್ಟು ಹೂವಿನ ರೀತಿಯಲ್ಲಿ ಅದನ್ನು ಡೆಕೋರೇಷನ್ ಮಾಡೋದ್ ಆಗಿರ್ಬೋದು ಮನೆಗಳಲ್ಲಿ ನಾವೇನಾದ್ರು ಪೇಯಿಂಟಿಂಗ್ ನಮಗೇನಾದ್ರು ಡ್ರಾಯಿಂಗ್ ಆ ಥರ ಸ್ಕಿಲ್ಸ್ಗಳು ಏನಾದ್ರು ಇದ್ದಾಗ ಆ ಸ್ಕಿಲ್ಸ್ಗಳನ್ನ ಬಳಸ್ಕೊಂಡ್ ಬಿಟ್ಟು ಮನೇಲಿ ಪೇಟಿಂಗ್ ಪೇಯಿಂಟಿಂಗ್ ಮಾಡ್ಬಿಟ್ಟು ಪೇಯಿಂಟಿಂಗ್ಗಳನ್ನ ಗೋಡೆ ಮೇಲೆ ಅಂಟಿಸ್ತ ಇದ್ವಿ ಅದ್ರಿಂದ ನಾವು ಮನೆಗಳನ್ನ ಅಲಂಕರಿಸ್ತ ಇದ್ವಿ ಹಾಗೆ ಶೋಕೇಸ್ಗೆ ಇಡೋದಾಗಿರಲಿ ನಾವೇನಾದ್ರು ಮಣಿಗಳು ಅಂತ ಬಂದಾಗ ಮಣಿಗಳು ಅಂತ ಬಂದಾಗ ಅದ್ರಿಂದ ಏನಾದ್ರು ನಾವು ಹೊಸ್ದಾಗಿ ಒಂದು ಏನಾದ್ರು ವಸ್ತುಗಳನ್ನು ಮಾರ್ಪಡಿಸ್ತೀವಿ ಅದ್ರ ಮೂಲಕ ನಾವು ಕಲೆ ಮತ್ತು ಕರಕುಶಲವನ್ನು ನಮ್ಮ ಮನೆಯನ್ನು ಹೆಚ್ಚು ಸೌಂದರ್ಯವಾಗಿ ಇಟ್ಕೊಳದಕ್ಕೆ ಚೆನ್ನಾಗಿ ಇಟ್ಕೊಳದಕ್ಕೆ ಕಲೆ ಮತ್ತು ಕರಕುಶಲಗಳನ್ನ ನಾವು ಬಳಸ್ತೀವಿ